ಅಂದ್ರೆ ಮೊದಲ ಕಾಲದಲ್ಲಿ ನಾವು ಯಾವುದೇ ರೀತಿ ಒಂದು ಕಡೆಯಿಂದ ಮತ್ತೊಂದು ಕಡೆ ನಾವು ಹೇಗಿದೀವಿ ಯಾವ ರೀತಿ ಇದ್ದೀವಿ ನಾವು ಯಾವ ಥರ ಇದ್ದೀವಿ ಎಂಬುದು ತಿಳಿಸ್ಕೊಳ್ಳಕ್ಕೆ ಚಿತ್ರಗಳನ್ನು ಬಿಡಿ ಬಿಡಿಸಿ ಮತ್ತು ಅವರಿಗೆ ಕಳ್ಸಿ ಕೊಡ್ತಾ ಇದ್ದರು ಈಗ ಅಂದರೆ ಈ ಮೊಬೈಲ್ ಬಂದಾಗಿಂದ ನಾವು ಹೇಗಿದೀವಿ ಎಲ್ಲಿದ್ದೀವಿ ಎಂಬೋದು ಎಲ್ಲ ಸಹ ಇದರಿಂದ ತಿಳ್ಕೊಳ್ತಾ ಇದ್ದೀವಿ ಅಂದ್ರೆ ನಾವು ಯಾವ ಥರ ಇದೀವಿ ಅನ್ನೋದು ಒಂದು ಫೋಟೋ ತೆಗ್ದು ವಾಟ್ಸ್ಅಪ್ ಮಾಡುವುದು ಅದಕ್ಕೂ ಇದಕ್ಕೂ ಮೊದಲ ಕಾಲಕ್ಕಿಂತ ಈ ಕಾಲಕ್ಕಿಂತ ಭಾರೀ ವ್ಯತ್ಯಾಸವಾಗಿದೆ ಈಗ ಅಂದರೆ ಸುಲಭವಾಗಿ ಎಲ್ಲ ಕೆಲಸಗಳನ್ನೂ ಸಹ ಮೊಬೈಲ್ ಮೂಲಕನೇ ಮಾಡ್ತಿದ್ದಾರೆ ಮೊದಲ ಕಾಲ್ದಲ್ಲಿ ಅಂದರೆ ನಮಗೆ ಗೊತ್ತಿಲ್ಲದೇ ಎಷ್ಟೋ ಚಿತ್ರಗಳನ್ನು ಬರೆದು ಅವ್ರು ಹೇಗಿದಾರೆ ಹೆಂಗಿದಾರೆ ಅವರನ್ನು ನೋಡಿಕೊಂಡು ಚಿತ್ರಗಳನ್ನು ಬಿಡಿಸಿ ಅವ್ರಿಗೆ ಬೇಕಾಗಿದ್ದಲ್ಲಿ ಬ್ ತಿಳ್ಕೋ ಬೇಕಾಗಿದ್ದನ್ನೆಲ್ಲ ತಿಳಿಸೋದಕ್ಕೆ ಈ ಥರ ಮಾಡ್ತಿದ್ದರು ಅದಕ್ಕೆ ಅವಕ್ಕೂ ಇವಾಗ ಜಾಸ್ತಿ ವ್ಯತ್ಯಾಸವಾಗಿ ಮೊಬೈಲ್ ಪೋನ್ ಬಂದಾಗಿಂದ ಇದನ್ನೇ ಜಾಸ್ತಿಯಾಗಿ ಉಪಯೋಗಿಸುತ್ತಿದ್ದಾರೆ